ಹಲೋ ಸರ್ ಇದು ಗೀತಾಂಜಲಿ ಕ್ಲೋತ್ಸ್ ಅಲ್ವಾ ಸರ್ ನಾವೂ ಮೊನ್ನೇ ಡ್ರೆಸ್ ತಗೊಂಡು ಹೋಗಿದ್ವಿ ಅದು ನಮಗೆ ಸೈಜ್ ಕರೆಕ್ಟ್ ಆಗಿ ಆಗ್ತಿಲ್ಲಾ ಅಂದರೆ ಫಿಟ್ಟಿಂಗ್ ಕರೆಕ್ಟ್ ಇಲ್ಲ ಮತ್ತು ತುಂಬ ಲಾಂಗ್ ಹಾಂ ಸರ್ ಲಾಂಗ್ ಹೀಗಾಗಿ ನಮಗೆ ಅದು ಚೇಂಜ್ ಮಾಡಬೇಕಾಗಿದೆ ನಿಮ್ಮ ಶಾಪಲ್ಲಿ ಚೇಂಜ್ ಆಫರ್ ಇದೆ ಅಲ್ವ ನಾಳೆ ಚೇಂಜ್ ಮಾಡ್ಕೊಡ್ತೀರಾ ಹಾಂ ಹೌದ ಸರ್ ಸರ್ ನನಗೆ ಅದೇ ಥರದ್ ಕಲರಿಂದು ಬೇಕು ಮತ್ತು ಅದೇ ಟೈಪ್ ಪ್ಯಾಟರ್ನ್ ಇದ್ದಿದೆ ಬೇಕು

ಹೌದಾ ಸರ್ ಸರ್ ನನಗೆ ಅದೇ ಕಲ್ಲರೆ ಬೇಕು ಮತ್ತು ಫಿಟ್ಟಿಂಗ್ ಕರೆಕ್ಟಾಗಿ ಇರಬೇಕು ಹಾಂ ಸರ್ ಹಾಂ ಸರ್ ಆಯಿತು ಎಕ್ಸ್ಚೇಂಜ್ ಮಾಡ್ಕೊಡ್ತೀರಲ್ವ ನೀವೂ ಹೌದಾ ಸರ್ ಮಧ್ಯಾಹ್ನಇರ್ತೀರಲ್ಲಾ

ಹೌದಾ ಸರ್ ಆಯಿತು ನಾನು ಅದು ಚೇಂಜ್ ಮಾಡೋಕೆ ಮಧ್ಯಾಹ್ನ ಅಂದರೆ ಒಂದು ಒಂದೂವರೆಗ್ ಈಗ ಬರ್ಲಾ ಹೌದ ಸರ್ ಆಯ್ತು ಓ ಕೆಯಾ ಹೌದಾ ಮೂರು ಗಂಟೇಗೆ ಇರ್ತೀರಲ್ಲಾ ಎಕ್ಸ್ಚೇಂಜ್ ಆಫರ್ ಇದೆ ಅಲ್ಲ ಅದು ಹೌದ ಅದು ಎಕ್ಸ್ಚೇಂಜ್ ಅಷ್ಟೇ ಮಾಡ್ಕೊಡ್ತೀರಲ್ಲಾ ಹೌದಾ ಆಯ್ತು ಎಕ್ಸ್ಚೇಂಜ್ ಮಾ ಓಕೆ ಸರ್ ನಾಳೆ ಬರ್ತಿನಿ